ಅಲೋ ಸರ್ ಸರ್ ನಮ್ಸ್ಕಾರ ಸರ್ ಹಾಂ ಹೌದು ಸರ್ ಸರ್ ನಾವು ಹುಯಿಲಗೊಳದಿಂದ್ ಬಂದೀವಿ ಸರ್ ನಮ್ಮ ನಮ್ಮ ಪ್ರಾಪರಾ ಹುಯಿಲ್ಗೊಳ ಸರ್ ಹ್ಞೂ ಸರ್ ಪರಿಸರ ಹೇಗಿದೆ ಸರ್ ಇಲ್ಲಿ ಹಾಂ ಸರ್ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಭಾಳ್ ಚಲೋ ಆಯ್ತ್ ಬಿಡಿರಿ ಸರ್ ನಾವು ಇಂಥ ಪರಿಸರದೊಳಗೆ ಬಂದೆವಲ್ಲ ಭಾಳ್ ಒಳ್ಳೆಯ ಪ್ಲೇಸಿದೆ ಇಲ್ಲಿ ಹ್ಞೂ ನೀವು ಒಳ್ಳೆಯ ಸ್ವಚ್ಛ ಈಗ ನಾವು ಒಂದು ಐದು ಜನ ಇರ್ತೀವಿ ಸರ್ ನಾವು ಹ್ಞೂ ಹಾಂ ಅಪ್ಪ ಅಮ್ಮ ನಾವು ನಮ್ಮ ಮಿಸ್ಸಸ್

ಸ್ಕೂಲ್ಗೆ ಹೋಗ್ತಾರೆ ಸರ್ ಹ್ಞೂ ರೀ ಇಲ್ಲ ಸರ್ ಟ್ರಾನ್ಸ್ಫರ್ ತಗೊಂಡೇಬಿಟ್ಟೀನಿ ಸರ್ ನಾನು ಹ್ಞೂ ಆಗೇಬಿಟೈತಿ ಸರ್ ಇವಾಗ ಸರ್ ಮಗಳು ಒಬ್ಬಾಕೆ ಬಿ ಎಸ್ ಸಿ ಅಗ್ರಿ ಓದ್ತಾಳೆ ಮತ್ತು ಸರ್ ಹ್ಞೂ ಒಬ್ಬಾಕೆ ಬಿ ಕಾಮ್ ಓದ್ತಾಳೆ ಸರ್ ಹ್ಞೂ ನಾವಿಲ್ಲೇ ಗದಗದಲ್ಲೇ ಕೆಲಸ ಮಾಡೋದು ಸರ್ ನಮ್ಮದು ಏ ಗೋರ್ಮೆಂಟ್ ಸರ್ ನಮ್ಮದು ಅರೆ ಸರ್ಕಾರಿ ಸರ್ ಏಟ್ ಅವರ್ಸ್ ಇದೆ ಸರ್ ವರ್ಕಿಂಗ್ ಅವರ್ಸ್ ಹತ್ತರಿಂದ ನಾಲ್ಕುವರೆ ಸರ್

ಇಲ್ಲ ಸರ್ ಔಸ್ ವೈಫ್ ಸರ್ ಇರ್ತಾರೆ ಸರ್ ಒಳ್ಳೆದಾಯ್ತ್ ಸರ್ ಭಾಳ ಚೆನ್ನಾಗಿ ಸಿಕ್ಕಿತಿಲ್ಲಿ ಲೊಕೇಶನ್ ಭಾಳ ಚೆನ್ನಾಗಿದೆ ಪರಿಸರ ಚೆನ್ನಾಗಿದೆ ಹಾಂ ಎಲ್ಲರೂ ಒಳ್ಳೆಯ ಜನ ಸಿಕ್ರಲ್ಲ ಸರ್ ಹ್ಞೂ ಹ್ಞೂ ಹ್ಞೂ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಹಾಂ ಹ್ಞೂ ಸರ್ ತ್ಯಾಂಕ್ ಯು ಸರ್